ಭಾರತೀಯ ಸಮಾಜದಲ್ಲಿ ಧರ್ಮದ ಪಾತ್ರ ಬಹಳ ಮುಖ್ಯವಾದದ್ದು ಯಾಕಂದರೆ ಭಾರತದ ಸಮಾಜದಲ್ಲಿ ಹಲವಾರು ಧರ್ಮಗಳನ್ ನೋಡ್ತೀವಿ ಆ ಧರ್ಮಗಳು ಎಷ್ಟೇ ಇದ್ದರೂ ಆ ಧರ್ಮ ಧರ್ಮಗಳ ನಡುವೆ ಇರುವಂತಹ ಒಂದು ಸಂಬಂಧ ಅತ್ಯಂತ ಬ ಅಮೂಲ್ಯವಾದಂತದ್ದೊಂದ್ ನಾವು ಹೇಳ್ಬೋದು ಯಾಕಂದರೆ ಭಾರತವು ಸಮಾಜವಾದಿ ಜಾತ್ಯಾತೀತ ಪ್ರಜಾ ಸತ್ತಾತ್ಮಕ ಗಣ ರಾಜ್ಯವಾಗಿ ರೂಪುಗೊಂಡಿರುವುದು ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ಹಲವಾರು ಧರ್ಮಗಳನ್ ನೋಡ್ತೀವಿ ಅವ್ರದ್ದೇ ಆದಂಥ ಸಂಸ್ಕೃತಿಯನ್ ನೋಡ್ತೀವಿ ಅವ್ರದ್ದೇ ಆದಂಥ ಒಂದು ಭಾಷೆಯನ್ನು ನೋಡ್ತೀವಿ ಅವ್ರದ್ದೇ ಆದಂತಹ ಒಂದು ಕಲ್ಚರ್ ಸಂಸ್ಕೃತಿ ಸಾಮಾಜಿಕ ಪದ್ದತಿಗಳನ್ನ ನೋಡ್ತೀವಿ ಇವೆಲ್ಲವುದರ ನಡುವೆ ನಾವೆಲ್ಲರೂ ಒಂದೇ ಅಂದರೆ ನಾವೆಲ್ಲರೂ ಭಾರತೀಯರು ಭಾರತೀಯ ಮನೋಭಾವವನು ನಮ್ಮಲ್ಲಿ ಬೆಳೆಸೋದಿದ್ಯಲ್ಲಾ ಇದನ್ನು ನಾವು ಕಾಪಾಡಿಕೊಳ್ಳಲು ನಾಗರಿಕರು ಏನು ಮಾಡಬೇಕಪ್ಪಾ ಅಂದರೆ ಎಲ್ಲರನ್ನು ಸಮಾನವಾದಂಥ ಒಂದು ಭಾವನೆಯನ್ ಇಟ್ಕೊಬೇಕು ಎಲ್ಲರಿಗೂ ಗೌರವವನ್ನು ಕೊಡಬೇಕು ಎಲ್ಲರೂ ನಮ್ಮವರೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕಾಗುತ್ತೆ ಆ ಮೂಲಕ ನಾಗರಿಕರು ಶಾಂತಿ ಮತ್ತು ಸೌಹಾರ್ಧತೆಯನ್ನ ಕಾಪಾಡುವ ಮೂಲಕ ಭಾರತವನ್ನು ಒಂದು ವ್ಯವಸ್ಥಿತವಾದಂಥ ಒಂದು ಸಮಾಜವು ಆರೋಗ್ಯಕರವಾದಂಥ ಸಮಾಜವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಬೋದು ಇಲ್ಲಿ ನಾವು ಮಾಡುವಂತಹ ಕೆಲಸ ಇದೆಯಲ್ಲಾ ಇದನ್ನು ನಾವು ಸರ್ವಧರ್ಮ ಸಮಾನತೆಯನ್ನು ಕಾಪಾಡ್ಕೊಳ್ದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೋದು ಆ ಮೂಲಕ ಎಲ್ಲಾ ನಾಗರಿಕರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅರವಳಿಕೆ ಇರಬೇಕು ಮತ್ತು ಭಾರತದ ಸಂವಿಧಾನದ ಬದ್ದವಾಗಿ ಇರುವಂತಹ ಎಲ್ಲಾ ಸ್ವತಂತ್ರಗಳನ್ನು ಎಲ್ಲಾ ಹಕ್ಕುಗಳನ್ನ ಎಲ್ಲಾ ರೀತಿಯ ಮೂಲಭೂತ ಸ್ವತಂತ್ರಗಳನ್ನು ನಾವು ಸಮಾನವಾಗಿ ಹಂಚ್ಕೊಬೇಕು ಇವನ್ನು ಸಮಾನವಾಗಿ ನಾವು ಬೆಳೆಸ್ಕೊಳ್ಳೊ ಮೂಲಕ ಇದನ್ನು ನಾವು ಏನ್ಮಾಡ್ಬೋದು ಕಾಪಾಡ್ಕೊಳ್ತಾ ಹೋಗ್ಬೋದು ಆ ನಿಟ್ಟಿನಲ್ಲಿ ಎಲ್ಲರೂ ಭ್ರಾತೃತ್ವ ಭಾವನೆಯನ್ನು ಇಟ್ಕೊಬೇಕು ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡ್ಕೋಬೇಕು ನಾಗರಿಕರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಮ್ಮ ಸಮಾಜವೆಲ್ಲವು ಹೊಂದಿ ನಾವೇನ್ಮಾಡಬೇಕು ಒಂದು ರೀತಿಯಾಂದಂಥ ಒಂದು ಮನೋಭಾವನೆಯನ್ನ ನಾವೇನ್ಮಾಡ್ಬೇಕು ಬೆಳೆಸ್ಕೊಳ್ತಾ ಹೋಗ್ಬೇಕು ಆ ಮೂಲಕ ಭಾರತೀಯ ಸಮಾಜ ಸರ್ವಧರ್ಮ ಸಮಾನತೆಯನ್ನು ಕಾಪಾಡೋದಕ್ಕೆ ಮತ್ತು ಉತ್ತಮ ನಾಗರಿಕರನ್ನು ಹೊಂದೋದಕ್ಕೆ ನಾಗರಿಕರು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಸಮಾಜ ಅಂದರೆ ಬೇರೇನಿಲ್ಲ ಅದೇ ನಾಗರಿಕ ನಾಗರಿಕರಾಗಿರ್ತಾರೆ ನಾಗರಿಕರು ಸಮಾಜದಲ್ಲಿರೋದುಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು ಆ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಏನ್ಮಾಡಬೇಕು ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾನು ಈ ಮೂಲಕ ತಿಳಿಸ್ತೀನಿ